ನನ್ನ ಹೆಮ್ಮೆಯ ಸಾಧನೆ ಯಾವುದಂದರೆ ನಾನು ಗೃಹಿಣಿ ಆಗಿದ್ದು ಯಾಕಂದ್ರೆ ನನಗೆ ಓದಿ ನಾನು ಡಿಗ್ರಿ ತಗೊಂಡು ನಾನೇನೂ ನೌಕ್ರಿ ಮಾಡ್ಬೇಕು ಅನ್ಕೊಂಡೊಳು ಆದ್ರ ನಂಗ ಮದುವೆ ಆಗಿದ್ದರಿಂದ ನಾನು ಗೃಹಿಣಿ ಆಗ್ಬಿಟ್ನಿ ಗೃಹಿಣಿ ಆಗಿ ನಾನು ಒಂದು ಮನೆತನ ನಡಸ್ಬೇಕಂತ ಅಂತ ಅಂತ ಅಂತ ನನಗೆ ಸ್ವಲ್ಪನೂ ಅದ್ರ ಬಗ್ಗೆ ಪ್ರಿಪೇರ್ ಇದ್ದಿದ್ದಿಲ್ಲ ನಾನು ತಯಾರಿ ಇದು ತಯಾರಿಲಿ ಇದ್ದಿದ್ದಿಲ್ಲ ಆದರೂನು ನನಗೆ ಮದುವೆ ಆದ ತಕ್ಷಣ ನಾನು ಗೃಹಿಣಿ ಆಗ್ಬಿಟ್ಟೆ ಗೃಹಿಣಿ ಆದ ತಕ್ಷಣ ಅದ್ರದ್ದು ಜವಾಬ್ದಾರಿ ಒಂದು ಗೃಹಿಣಿಗೆ ಏನು ಜವಾಬ್ದಾರಿ ಇರ್ತಾವಂದರೆ ಒಂದು ಮನೆತನ ಬೆಳೆಸಬೇಕು ನನ್ನ ಮನೆಯಲ್ಲಿ ನನ್ನ ಅತ್ತೆ ಅವರು ಇರಲಿಲ್ಲ ನನಗೆ ಸಹಾಯ ಮಾಡಲಿಕ್ಕೆ ನಮ್ಮ ಮಾವನೋರು ತುಂಬಾ ಸಹಾಯ ಮಾಡಿದ್ದಾರೆ ನಾನು ನಮ್ಮ ಮಾವ ಮಾವನೋರು ನನ್ನ ನನ್ಗ ಏನು ಬರಲಿಲ್ಲ ಅಂದ್ರು ನನ್ಗ ತುಂಬಾ ಸ ಪ್ರೋತ್ಸಾಹಿಸಿ ನನ್ಗ ಮುಂದೆ ಒಂದು ಗೃಹಿಣಿ ಏನೆಲ್ಲ ಮಾಡ್ಬೋದನ್ನುದನ್ನ ಎಲ್ಲಾ ಅವರು ಪ್ರೋತ್ಸಾಹದಿಂದ ನಾನು ಕಲ್ಕೊಂಡೆ ನನ್ನ ಮಕ್ ನನಗೆ ಎರಡು ಮಕ್ಳ ನಾನು ಅವರನ್ನ ಚೆನ್ನಾಗಿ ಓದಿಸಿ ಅವ್ರ್ನ ದೊಡೊರನ್ನ ಮಾಡಿ ಅವರು ಒಂದು ಹಂತಕ್ಕೆ ಬರೋ ಇದಕ್ಕೆ ಬಹಳ ಕಷ್ಟ ಪಟ್ಟಿದ್ದೀನಿ ಅದ್ರ ಹಿನ್ನಲೆ ನಮ್ಮ ಮಾವ್ನೋರು ಸಹಾಯ ಬಹಳೈತಿ ನಾನು ಒಂದು ಗೃಹಿಣಿ ಆದ್ರ ಏನ ಏನೆಲ್ಲಾ ಮಾಡ್ಬೋದು ಅಡ್ಗೀ ಮಾಡ್ಕೊಂಡು ಮನೆಗ ಬರೋರು ಹೋಗೋರ ನೋಡ್ಕೊಂಡು ಹಿರಿಯರಿದ್ರ ಅವರೂನು ನೋಡ್ಕೊಂಡು ಮಕ್ಕಳನ್ನ ಸರಿಯಾದ ಟೈಮಿಗ ಸ್ಕೂಲ್ಗ ಕಳಿಸಿ ಅವರಿಗಿ ಒಂದು ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಾದರೆ ಅವ್ರಿಗ ಏನೆಲ್ಲ ಆಲೋಚನೆ ಬರ್ತತಿ ಅವರು ಸ್ಕೂಲಿಗ ಹೋಗಿ ಬರುಮಟಾನ ನಾವು ಮನಿಯೊಳಗ ಎಷ್ಟು ಕಾಳಜಿ ಎಷ್ಟು ಚಿಂತಿಯಿಂದ ಇರ್ತಿವಿ ಅದನ್ನ ಹೊಳ್ಳಿ ಬಂದಿದನ ಹೆಂಗೆ ತಗೊಂಡು ಅದನ್ನ ಹೆಂಗ ಧೈರ್ಯದಿಂದ ಹೆಂಗ ಎದರ್ಸ್ಬೇಕು ಅನ್ನುದ ಒಂದು ಕಲ್ಕೊ ಕಲ್ ಕಲಿಯುವಂಥ ಒಂದು ಒಂದು ಸ್ಥಾನ ಇದು ಗೃಹಿಣಿಯ ಸ್ಥಾನ ನಮ್ಮ ಮಾವನೋರು ಇದ್ರಾಗ ನನ್ಗ ಭಾಳ ಸಹಾಯ ಮಾಡ್ಯಾರೆ ತವರು ಮನೇಲಿದ್ದಾಗ ಏನೂ ಓದಿ ಬ ಬ ರಾಣಿ ಹಾಗೆ ಬೆಳಸಿರ್ತಾರ ತಂದೆ ತಾಯಿ ಮಗಳನ್ನ ಆದೇದ ರಾಣಿ ಇಲ್ಲಿ ಕಣ್ಕೊಬೇಕಾದರೆ ನಾವು ಇಲ್ಲಿ ಕಷ್ಟ ಪಡ್ಬೇಕಾಕ್ತೇತಿ ಅದು ನಂದು ಹೆಮ್ಮೆಯ ಸಾಧನೆ ನಾನ ಭಾಳ ಹೆಮ್ಮೆ ಪಟ್ಕೊಳ್ತೀನಿ ನಂದು ಅದು ಯಾಕಂದ್ರ ಒಂದ ರಾಣಿಯಾಗಿ ಬೆಳಸಿದ ಹುಡುಗಿಗೆ ಗಂಡನ ಮನೆಯಲ್ಲಿ ನಾವು ಹೇಗೆಲ್ಲಾ ಅದನ್ನ ತುಗೋಬೇಕು ಯಾವ ಪರ ಯಾದ ಸಂದರ್ಭ ಹೇಗ ಬರ್ತೈತಿ ಅದನ್ ಹೆಂಗ ಎದರ್ಸ್ಕೊಬೇಕು ಅನ್ನುದುನ್ನ ನಮ್ಮ ಮಾವನೋರು ಪ್ರೋತ್ಸಾಹದಿಂದ ನಾ ಕಲ್ಕೊಂಡೇನಿ ಕಲೆತೆ ನಾನು ಇವತ್ತಿಗು ನಮ್ಮ ನಮ್ಮ ಮಾವನೋರು ಈಗ ಇಲ್ಲ ನನ್ನ ಜೊತೆಗ ಬಟ್ ಇವತ್ತಿಗೂ ನನ್ನ ಜೊತೆ ಇದಾರನ್ನುದ ನನಗೆ ಒಂದ ಭಾಳ ನನ್ನ ಮನಸ್ಸಿಗೆ ನನ್ ಜೊತೆ ಇದಾರನ್ನುದ ಅಂತ ನಂಗ ಯಾವಾಗಲೂ ಅನಸ್ತೇತಿ ಆಮೇಲೆ ನನ್ನ ಮಕ್ಳು ಅದ್ರ ತಕ್ಕ ಅವರು ಜೊತೆ ನನ್ದ್ರ ನಾವು ಎ ನಾವು ಹೆಂಗ ಬೆಳೆಸಿದ್ವಿ ಅದರ ಅವರದ್ದು ಸಹಕಾರ ಮಾಡಿದ್ದರೂ ನಮ್ಮ ಮನೆಯೋರು ಭಾಳ ಸಹಕಾರ ಮಾಡಿದ್ದರು

ಇದ್ರಿಂದ ನಾನ ಒಳ್ಳೆ ಗೃಹಣಿ ಆಗಿದ್ದಕ್ಕ ನನಗ ಹೆಮ್ಮೆಯ ಸಾಧನೆ ಅನ್ಸ್ಕೊಳ್ತೇನೆ ನಾನು ನನ್ನಷ್ಟಕ್ಕೆ ನಾನು ನೆನ್ಸ್ಕೊಳ್ತೀನಿ ಇನ್ನು ತಿಳಿಲಾರ್ದ ಇನ್ನೂ ಕಲಿಲಾರದ ಎಲ್ಲಾ ಮಾಡಬಲ್ಲಳು ಒಂದು ಹೆಣ್ಮಗಳು ಅನ್ನುದು ನನ್ನ ಅಷ್ಟಕ್ಕೆ ನಾನು ಒಂದು ಉದಾಹರಣೆ ಅಂತ ಅನಸ್ಕೊಳ್ತೀನಿ ನಾನು ಇದೇ ನಂದು ಈ ಸಾಧನೆಗೆ ನನ್ನ ನನಗ ಭಾಳ ಹೆಮ್ಮೆ ಅನಸ್ತೇತಿ